ಕಳೆದ ಮೇನಲ್ಲಿ ನಾನೊಂದು ಟಿವಿ ತಕೊಂಡೆ ನನ್ನ ರೂಮ್ಗಂತ ಅದರ ಬಗ್ಗೆ ಒಂದು ನನ್ನ ಅಭಿಪ್ರಾಯ ಹೇಳಬೇಕು ನನ್ನ ಸೇಹಿತಂಗೆ ಕಾಲ್ ಮಾಡಿ ನಾನು ನನಗೆ ಹೀಗೆ ಕರೋನ ಟೈಮಲ್ಲಿ ಬೋರ್ ಆಗುತ್ತೆ ರೂಮಲ್ಲಿ ಒಬ್ಬನೇ ಇರ್ತಾ ಆಚೆ ಈಚೆ ಹೋಗಕ್ಕೆ ಆಗೋಲ್ಲ ಅದಕ್ಕೆ ನೀನೊಂದು ಟಾಟಾ ಸ್ಕೈ ಮತ್ತು ಟಿವಿ ಒಂದು ವ್ಯವಸ್ಥೆ ಮಾಡಿಟ್ಟುಕೊಂಡಿರು ನನಗೆ ಬೇಕಾಗುತ್ತೆ ಬೋರ್ ಆಗತ್ತೆ ಇಲ್ಲಾಂದರೆ ಬರೀ ಮೊಬೈಲ್ ನೋಡ್ತಾ ಕೂತ್ಕಳಕ್ ಆಗೋಲ್ಲ ಅಂತ ಅದಕ್ಕೆ ಅವನು ಸರಿ ಅಂತ ಹೇಳಿ ನೀನು ಬರೋದ್ರೊಳಗೆ ನಾನು ವ್ಯವಸ್ಥೆ ಮಾಡಿ ಇಟ್ಟಿರ್ತೀನಿ ನೀನು ಬಾ ಅಂತ ಹೇಳಿದ ಎಮೌಂಟ್ ಎಷ್ಟು ಅಂತ ಕೇಳಿದ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಆಗ್ಬೌದು ಅಷ್ಟೆ ಅಂದ ನಾನು ಅಷ್ಟು ಚೀಪ್ ಆಗುತ್ತಲ್ಲ ಸ್ಮಾರ್ಟ್ ಟಿವಿ ಅಂತ ಹೇಳಿದ ಸರಿ ಚೆನ್ನಾಗಾಯ್ತು ನೋಡಣ ನನಗೆ ಹೇಗೂ ಟೈಮ್ ಪಾಸ್ ಆಗುತ್ತಲ್ಲ ಅಂತ ಸರಿ ನೀನು ಕನೆಕ್ಷನ್ ಮಾಡಿರು ನಾನು ಬರ್ತೀನಿ ಬೆಂಗ್ಳೂರಿಂದ ನಾನು ಬರ್ತಾ ಸಂಜೆ ಆಗಿಬಿಡತ್ತೆ ನೀನು ಅಷ್ಟೊತ್ರೊಳಗೆ ನನ್ನ ಕನೆಕ್ಷನ್ ಮಾಡಿ ಹಿಂಗೆ ಇದೆ ಕೀ ಇಂಥ ಕಡೆ ಇದೆ ಅಂತ ಹೇಳಿ ಅವ್ನ್ಗೆ ಹೇಳಿದ್ದೆ ನಾ ತುಂಬ ಖುಷೀಲಿ ಹೋದೆ ಓ ನನ್ನದು ಸೌಂಡ್ ಬಾರ್ ಬೇರೆ ತಗೊಂಡಿದ್ದೀನಿ ಅದನ್ನ ಕನೆಕ್ಷನ್ ಮಾಡ್ಬೋದು ಅಲ್ವ ತುಂಬ ಆರಾಮಾಗಿ ಇರ್ಬೋದು ನಾನು ಸಾಂಗ್ ಗೀಂಗ್ ಹೇಳಿಕೊಂಡು ಟೈಮ್ ಪಾಸ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಇರ್ತದೆ ಅಂತ ನಂದು ಆ ಥರ ಆಲೋಚ್ನೇಲಿ ಹೋಗಿದ್ದು ಸರಿ ಸಂಜೆ ನಾನು ಹೋದೆ ಕನೆಕ್ಷನ್ ಎಲ್ಲ ಮಾಡಿದ್ದೀನಿ ಅಂತ ಹೇಳಿದ ಸರಿ ಹೋದೆ ಟಿವಿ ಆನ್ ಮಾಡಿ ನೋಡ್ತೀನಿ ಅದರದು ಆ ಟಿವೀ ಕಂಪ್ನಿ ಹೆಸ್ರ್ ನೋಡೇ ನಂಗೆ ತಲೆ ಕೆಟ್ಟು ಹೋಯ್ತು ಬಿ ಎಚ್ ಎಕ್ಸ್ ಅಂತ ಇತ್ತು ಸರಿ ಟಿವಿ ನೋಡಕ್ಕೆ ಚೆನ್ನಾಗಿತ್ತು ಅಂತ ಆನ್ ಮಾಡಿದ್ರೆ ಅದರದು ಕ್ವಾಲಿಟಿಯೇ ಇಲ್ಲ ಪಿಚ್ಚರೈಜೇಸನ್ ಏನು ಬರುತ್ತೆ ಅದನ ನಾವು ನೋಡುವಾಗ ನಮಗೆ ಖುಷಿ ಆಗಬೇಕು ಅದು ನೋಡಿದ್ರೆ ಕಲರ್ ಟಿವಿ ಅಂತ ಬಿಟ್ಟರೆ ಮತ್ತೇನೂ ಇಲ್ಲ ಸಮ್ ಸಿಂಪಲ್ ಸಿಂಪಲ್ ಅಂದರೆ ಸಿಂಪಲು ಏನೂ ಅದರದು ಇಫೆಕ್ಟ್ಸೇ ಇಲ್ಲ ಅದರದು ಅವ್ನು ಎಚ್ ಡಿ ಎಂ ಐಗೆ ಏನೇ ಚೇಂಜ್ ಮಾಡಿದ್ರೂ ನಾವು ಅದರದು ಆ ಇಫೆಕ್ಟ್ಸೇ ಬ್ ಇಲ್ಲ ಸರಿ ಅವ್ನಿಗೆ ಫ್ ಕಾ ಕರೆ ಮಾಡಿ ಕೇಳಿದೆ ಏನಪ್ಪ ಹೀಗೆ ಟಿವಿ ಅದರದು ಏನು ಚೆನ್ನಾಗೇ ಬರ್ತಾ ಇಲ್ಲ ಪಿಚರೂ ಎಲ್ಲ ಮಾಮೂಲಿ ಆಗಿ ಬರ್ತಾ ಇದೆಯಲ್ಲ ಅಂತ ಅಂದೆ ಅದ್ಕೆ ಅವ್ನು ಇಲ್ಲಪ್ಪಾ ಅಷ್ಟು ಕಡಿಮೆ ರೇಟಿಗೆ ಇನ್ನು ಹೆಂಗಿದ್ದು ಬರುತ್ತೋ ಗೊತ್ತಿಲ್ಲ ನನಗೆ ಅದು ನಾನು ಅವ್ರು ಹೇಳದ್ರು ನಾನೂ ನಿನ್ಗೆ ಅರ್ಜೆಂಟ್ ಬೇರೆ ಇತ್ತಲ್ಲ ಅರ್ಧ ದಿವ್ಸ ಟೈಮ್ ಇರೋದು ಶಾಪ್ಸ್ ಎಲ್ಲ ಓಪನೂ ಇನ್ನು ನಾಳೆ ಬೇರೆ ಆದಿತ್ಯವಾರ ನಾಳೆ ರಜೆ ಇರತ್ತೆ ಅವ್ರದ್ದು ನಾಡಿದ್ದು ಆಯ್ತು ಇನ್ನು ಅವ್ರು ಇನ್ನು ಒನ್ ಡೇ ಒಂದು ದಿನ ಬಿಟ್ಟರೆ ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡ್ತಾರೆ ಇಲ್ವೊ ಗೊತ್ತಿಲ್ಲ ಕೇಳಬೇಕು ಅಂದ ಸರಿ ಅಂತ ನಾನೂ ಮತ್ತೆ ಇರಲಿ ನೋಡಣ ಅಂತ ಆಮೇಲೆ ಕನೆಕ್ಷನ್ ನೋಡ್ತೀನಿ ಎಲ್ಲ ಬಕ್ವಾಸ್ ಇದೆ ಕನೆಕ್ಷನು ಕ್ವಾಲಿಟಿನೆನಾ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ನಿನ ನಾನು ಕೇಳೇ ಇದ್ದಿಲ್ಲ ಸರಿ ಇನ್ನೇನು ನನ್ಗೆ ಅನಿವಾರ್ಯ ಅಲ್ವ ಅಂತ ತಗೊಂಡೆ ಸುಮ್ಮನೆ ನಂದು ಹದಿನೈದು ಸಾವಿರ ಹಾಕ್ದಂಗೆ ಆಯಿತು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಒಂದು ಟಿವಿ ಏನೋ ಕೂಗಕ್ಕೆ ಒಂದು ಇದೆ ಅಂತ ಅನ್ಕೊಬೇಕು ಅಷ್ಟೆ ಈಚೆ ಸೌಂಡ್ ಬಾರ್ನೂ ಪ್ಲೇ ಮಾಡೋಂಗಿಲ್ಲ ಅದ್ಕೆ ಸಪ್ರೇಟ್ ಕನೆಕ್ಷನ್ ಮಾಡ್ಕೋಬೇಕು ಒಂದೇ ಪ್ಲಗ್ ಇದಿದ್ದು ಅದಕ್ಕೆ ಇನ್ನೊಂದು ಜಾಕ್ ಏನಾದರೂ ತಕೊಳಣ ಅಂತ ಹೇಳಿದ್ರೆ ಶಾಪ್ಸ್ ಯಾವುದೂ ಓಪನಿಲ್ಲ ಟಿವಿಯಿಂದ ನನಗೆ ಅವತ್ತು ಎರಡು ದಿವಸ ಮೂಡ್ ಆಫ್ ಆಗೋಯಿತು ಮತ್ತು ಅದು ಏನೂ ಅದ್ರ ಕ್ವಾಲಿಟಿ ಬಗ್ಗೆ ಮಾತಾಡೋದೇ ಬೇಡ ಏನೂ ಅಂದರೆ ಏನೂ ಇಲ್ಲ ಸುಮ್ಮನೆ ಆ ಪಿ ಹೆಚ್ ಎಕ್ಸ್ ಕಂಪ್ನಿನ ನನ್ನ ಅವ್ರಿಗೆ ಕಶ್ಟಮರ್ ಕೇರ್ ನಂಬರ್ ನೋಡ್ತೀನಿ ಅದೂ ಇಲ್ಲ ಅವ್ರಿಗೆ ಹೇಳಣ ಅಂತ ಅಥವಾ ಹಿಂಗಿಂಗೆ ಅದ್ರದ್ದು ಏನಾದ್ರು ಕನೆಕ್ಷನ್ ಹೆಂಗೆ ಅಂತ ಕೇಳಣ ಅಂತ ಕಾಲ್ ಮಾಡಿದ್ರೆ ಏನೂ ಇಲ್ಲ ಯಾರೂ ರೆಸ್ಪಾನ್ಸ್ ಮಾಡೋರು ಇಲ್ಲ ದರಿದ್ರ ಟಿವಿ ಅಂತ ಹಂಗೆ ಎತ್ತಿ ಮೂಲೆಗಿಟ್ಟು ಈ ಇತ್ತೀಚಿಗಷ್ಟೆ ಅದನ್ನ ಎಕ್ಸ್ಚೇಂಜ್ ಮಾಡಿ ಹೊಸಾದು ತಗೊಂಡೆ